ನಾವು ನೇತ್ರಾವತಿ ಅಂತ ಮ್ಯಾಮ್ ನಿಮ್ಮದು ಅಂಗಡಿ ಪೋಶ್ಟರ್ ನೋಡಿದೆ ಅದಕ್ಕೆ ನಂಬರ್ ಸಿಕ್ಕಿತು ಫೋನ್ ಮಾಡಿದೆ ನಿಮ್ಮಲ್ಲಿ ಬಟ್ಟೆ ಚೆನ್ ಚೆನ್ನಾಗಿರೋ ಬಟ್ಟೆ ಸಿಗ್ತಾವಂತ ಕೇಳಪಟ್ಟೆ ನಮ್ಮ ಫ್ರೆಂಡ್ ಏನೋ ಹೇಳಿದ್ರು ನಿಮ್ಮ ಅಂಗ್ಡಿಯಲ್ಲಿ ಚೆನ್ನಾಗಿರೋ ಬಟ್ಟೆ ತಗೊಂಬಂದಿದ್ದೀನಿ ಅಂತಂದು ಎಲ್ಲ ವೆರೈಟಿ ಅದಾವಾ ರೀ ಮ್ಯಾಮ್ ಕ್ವಾಲಿಟೀ ಸಾರೀ ಯಾವ್ಯಾವ ಥರ ಸಿಗ್ಬೋದು

ಓ ಹೌದಾ ಚೂಡಿದಾರ ಪೀಸ್ ಸಿಗ್ತಾವಾ ಮ್ಯಾಮ್ ಎಲ್ಲ ಸಿಗ್ತಾವಾ ರಿ ಹಾಂ ಸ್ವಲ್ಪ ಮದುವೆ ಇತ್ತು ರಿ ನಮ್ಮ ಮನೆಯಾಗ ಅದ್ಕೆ ನಾವು ಬಟ್ಟೆ ಪರ್ಚೇಸ್ ಮಾಡಬೇಕು ಮತ್ತು ಕೊಪ್ಪಳ ಜಾತ್ರೆನೂ ಬಂತು ಅದಕ್ಕೆ ನಿಮ್ಮ ಅಂಗಡಿ ಪೋಶ್ಟರ್ ನೋಡಿದ್ವಿ ನಾವು ಚೆನ್ನಾಗಿರೋ ಕ್ವಾಲಿಟಿವೇ ಬೇಕು ರೀ ಅಮೌಂಟ್ ಎಷ್ಟಾದರೂ ಚಿಂತೆಯಿಲ್ಲ ಡಿಸ್ಕೌಂಟ್ ಏನಾರೂ ಕೊಡ್ತೀರಾ ಮ್ಯಾಮ್ ಜಾಸ್ತಿ ಬಟ್ಟೆ ತೊಗೊಳಂಗಿದ್ರ ಡಿಸ್ಕೌಂಟ್ ಏನಾರೂ ಕೊಡ್ತೀರಾ ಅಂತ ಹಾಂ ರಿ ಡಿಸ್ಕೌಂಟ್ ಓ ಹೌದಾ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ನಿಮ್ಮ ಅಂಗಡಿಗೇ ಬಂದು ತಗೊತಿವ್ ರಿ ಟೈಮಿಂಗ್ ಏನು ಹೇಳ್ದ್ ರಿ ಮ್ಯಾಮ್ ಹೆ ಹೌದಾ ರಿ ಹಾಂ ಸರಿ ರಿ ಪಕ್ಕಾ ಬರ್ತೀವಿ ರಿ ನಿಮ್ಮ ಅಂಗಡಿಗೆ